ನಮಗೆ ಕೃಷಿಯಲ್ಲಿ ಯವ್ವ ಯಾವಾಗ ಆಸಕ್ತಿ ಬಂತಂದರೆ ನಾವು ನಮ್ಮ ಹೊಲ್ದಲ್ಲಿ ಬತ್ತವನ್ನು ಬೆಳೆಯಲು ಹೋದಾಗ ನಾವು ಬತ್ತ ನಮ್ಮ ಬಳ್ಳಾರಿ ನಮ್ಮ ಬಳ್ಳಾರಿ ಕಡೆ ನಾವು ಬತ್ತವನ್ನು ಬಹಳ ಯಥೇಚ್ಛವಾಗಿ ಬೆಳೆಯನ್ನು ಬೆಳಿತೀವಿ ಅದಕ್ಕಾಗಿ ನಮಗೆ ಬತ್ತ ಮಾಡೊದರಿಂದ ನಮಗೆ ಅದರಲ್ಲಿ ನನಗೆ ಅದಕ್ಕೆ ಅದರಲ್ಲಿ ನನಗೆ ಇಚ್ಚೆ ಮೂಡಿತ್ತು ಅದಕ್ಕಾಗಿ ನಾನು ಬೆಳೆ ಬೆಳೆ ಮಾಡಲು ನನಗೆ ಅದ್ರಲ್ಲಿ ಆಸಕ್ತಿ ಇತ್ತು ಆ ನಾವು ನೆಲ್ಲು ಬೆಳೆತಿವಲಾ ಅದಕ್ಕೆ ಬೇಕು ಅದಕ್ಕೆ ನೀರು ಬೇಕು ನೀರು ಯವ್ವ ಯಥೇಚ್ಚವಾಗಿ ಯಥೇಚ್ಚವಾಗಿ ಇರಬೇಕು ಮತ್ತು ಬೇಕಾದಂತಹಾ ಅದಕ್ಕೆ ಬೇಕಾದಂತಹ ರಸ ಆಗಲಿ ಕೊವ್ ಮದ್ದು ಗೊಬ್ಬರ ಆಗ್ಲಿ ಅದಕ್ಕೆ ಬೇಕಾದಂತಹ ಸಸಿ ಸಸಿ ಹಚ್ಚೊದಾಗ್ಲಿ ಅವೆಲ್ಲ ನಮ್ಮಕಡೆ ಮಾಡ್ತಾರೆ ಅದಕ್ಕಾಗಿ ನನಗೆ ಅದು ಮೊದಲಿಗೇ ನನಗೆ ಅದರಲ್ಲೆ ಅದಕ್ಕೆ ನಾನು ಬತ್ತ ಬೆಳೆಯನ್ನು ನೋಡಿದಾಗ ನನಗೆ ಕೃಷಿಯಲ್ಲ ಅತೀ ಹೆಚ್ಚಾಗಿ ಆಸಕ್ತಿ ಬಂತು ನಮ್ಮ ಕರ್ನಾಟಕದಲ್ಲಿ ಬೆಳಿವಂತೆ ಬೆಳೆ ಯಾವುಯಾವು ಅಂತಂದರೆ ಅತೀ ಹೆಚ್ಚಾಗ್ ಕಬ್ಬು ಬೆಳೆ ಇದು ಕಬ್ಬು ಬೆಳಿತರೆ ಜೋಳ ಬೆಳೆತಾರ ಹತ್ತಿ ಬೆಳೆತಾರ ನಮ್ಮ ಹೊಲದಲ್ಲಿ ನಾವು ಬತ್ತಾ ಬೆಳಿತೀವಿ ಜೋಳ ಬೆಳಿತೀವಿ ಹತ್ತಿನು ಬೆಳಿತೀವಿ ಜೋಳ ಜೋಳ ಕೂಡ ನಮ್ಮ ಕಡೆ ಪ್ರಸಿದ್ದವಾದ ಬೆಳೆ ಆಗಿದೆ ಅದು ದ್ವಿದಳ ಧಾನ್ಯ ಆಗಿದೆ ಹತ್ತಿ ಕೂಡ ಬೆಳಿತೀವಿ ನಾವು ಹತ್ತಿಯನ್ನು ವರ್ಷಕ್ಕೆ ಒಂದುಸತಿ ಬ ಅವು ಬೆಳಿತೀವಿ ಇದು ಜೋಳ ಆರುತಿಂಗ್ಳು ಆರು ತಿಂಗಳಿಗಾದ್ರೆ ಬಂದುಬಿಡ್ತತೆ ಜೋಳಕ್ಕೆ ಅದು ಫಸ್ಟು ಜೋಳ ಬೀಜ ನಾವು ಉಳುಮೆ ಮಾಡ್ತಿವಿ ಆಮೇಲೆ ಅದಕ್ಕೆ ಬೇಕಾದಂಥ ಎಣ್ಣೆನ ಸಿಂಪಡಿಸಿ ಮತ್ತು ಅದು ಸಿಂಪಡಿಸಿದ ಮೇಲೆ ಅದು ಮೊಳಕೆ ಒಡೆದು ಬರ್ ಬರ್ತೈತಿ ಅದಾದಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥ್ವ ಬಳ್ಳಾರಿ ಜಿಲ್ಲೆಲಿ ಅತಿ ಹೆಚ್ಚಾಗಿ ಜೋಳ ಬೇಸಿಗೆ ಟೈಮಲ್ಲಿ ಬೆಳಿದೆ ಬೇಸಿಗೆ ಕಾಲ್ದಲ್ಲಿ ಬೆಳಿತಾರೆ ಒಂದೊಂದು ಸಾರಿ ಅತಿ ಹೆಚ್ಚಿಗೆ ಬೆಲೆ ಮಾರಾಟವಾದರೆ ಒಂದೊಂದುಸತಿ ಅತಿ ಕಡಿಮೆ ಬೆಲೆಗೆ ಆ ಜೋಳ ಜೋಳ ಮಾರಾಟವಾಗತೈತೆ ಅದು ರೈತರು ಏ ಯಾವಾಗ ಪ್ರಮಾಣದಲ್ಲಿ ಬೆಳೀತಾರೆ ಅಂಬುದರ ಮೇಲೆ ಅದು ಅವಲಂಬಿತರಾಗಿ ಅವಲಂಬಿತರಾಗಿರ್ತಾರೆ ನಮ್ಮ ಕಡೆ ಜೋಳವನ್ನು ಹತ್ತಿಯನ್ನು ಕೂಡ ಜಾಸ್ತಿ ಬೆಳೆಯುವಂಥ ರೈತರಿದ್ದಾರೆ ಅದು ಕಪ್ಪು ಮಣ್ಣಿನಲ್ಲಿ ಬೆಳೀತಾರೆ ಮತ್ತು ಅದಕ್ಕೆ ನೀರಿನಾಂಶ ಜಾಸ್ತಿಬೇಕು ಮತ್ತು ಹತ್ತಿ ನಮಗೆ ಬಟ್ಟೆ ಬೇಕು ಬಟ್ಟೆ ನೇಯಲು ಬೇಕಾಗ್ತದೆ ಮತ್ತು ಅತೀ ಅದು ದ್ವೀ ಎರಡು ವರ್ಷಕ್ಕೆ ಒಂದು ವರ್ಷದಲ್ಲಿ ಒಂದು ಎರಡುಮೂರು ಸತಿ ಹತ್ತಿಯನ್ನು ಬಿಡಿಸ್ಬೌದು ಜೋಳ ಅದು ಒಂದೇ ಸತಿ ಬರ್ತದೆ ಅದು ಆರು ತಿಂಗ್ಳಿಗೆ ಆದರೆ ಸಾಕಾಗೊಗ್ತತೆ ಅದರ ಹತ್ತಿ ಅಕ್ಕಿ ಒಂದು ಎರಡುಮೂರು ಸತಿ ಹತ್ತಿಯನ್ನ ನಮ್ಮ ನಮ್ಮ ಬಳ್ಳಾರಿ ಸೈಡು ಬಾ ಬಿಡಿಸ್ತಾರೆ ಮತ್ತು ಹತ್ತಿಗೆ ಬೇಕು ಹತ್ತಿಗೆ ಬೇಕಾಗಿರೊದು ಮದ್ಯಮ ನೀರಿನಾಂಶ ಬೇಕಾಗಿರ್ತದೆ ಅದು ಅದು ಅತೀ ಹೆಚ್ಚು ಇರ್ಬಾರದು ಅತೀ ಕಡಿಮೆ ಇರಬಾರ್ದು ಅದಕ್ಕೆ ಮೀ ಮದ್ಯಮಾ ಸರಿ ಸುಮಾರು ನೀರಿನಾಂಶ ಬೇಕಾಗಿರ್ತದೆ ಒಂದುವೇಳೆ ಅತೀ ಹೆಚ್ಚಾದರೆ ಗಿಡಗಳೂ ಒಣಗಿ ಕಮ್ರಿ ಹೋಗಿರ್ತವೆ ಇಲ್ಲ ಅಂದ್ರೆ ಅತಿ ಕಡಿಮೆ ಇದ್ರು ಆ ಗಿಡಗಳೂ ಹಾಳಾಗೋಗ್ತವೆ ಅದಕ್ಕಾಗಿ ನಮ್ಮ ಕರ್ನಾಟಕದ ರಾಜ್ಯದ ಪ್ರಸಿದ್ಧ ಬೆಳೆಗಳು ಯಾವ್ಯಾವು ಅಂತಂದರೆ ಕಬ್ಬು ಜೋಳ ಹತ್ತಿ ಮತ್ತು ಕಬ್ಬು ಜೋಳ ಹತ್ತಿ ಮತ್ತು ವಿಧ ವಿಧವಾದ ಕಡಲೆ ಕ್ ಕಡಲೆ ಕಾಯಿ ಅವೆಲ್ಲಾ ನಮ್ಮ ಸೈಡ್ ನಮ್ಮ ಕರ್ನಾಟಕದಲ್ಲಿ ಬೆಳಿತಾರೆ ದ್ವಿದಳ ಧಾನ್ಯಗಳಂತಂದ್ರೆ ಜೋಳ ಹತ್ತಿ ಮತ್ತು ಇನ್ನು ಉಳಿದಾ ಬೆಳೆಗಳನ್ನು ಬೆಳೆಯುತ್ತಾರೆ ಅದಕ್ಕಾಗಿ ಮತ್ತು ಬತ್ತವನ್ನು ಕೂಡ ನಾವು ಒಂದು ವರ್ಷದಲ್ಲಿ ಎರಡು ಮೂರು ಸತಿ ನಾವು ಬೆಳೆಯನ್ನು ಬೆಳೆಯುತ್ತೇವೆ ಅದಕ್ಕೆ ಬೇಕಾಗುವಂಥ ಒಂದು ಟೈಮ್ ಅಂತಂದರೆ ಒಂದು ಎಂಟು ಎಂಟರಿಂದ ಒಂಬತ್ತು ತಿಂಗಳಾದ್ರಿ ಒಂದು ಬೆಳೆ ಬತ್ತ ನಮ್ಮ ಕೊಯ್ಲಿಗೆ ಬರುತ್ತದೆ ಅದು ಅದಕ್ಕೆ ಬ ನಮ್ಮ ರಾಜ್ಯದಲ್ಲಿ ಅಥ್ವ ನಮ್ಮ ಕರ್ನಾಟಕದಲ್ಲಿ ಬತ್ತವನ್ನು ಜಾಸ್ತಿ ಬೆಳೀತಾರೆ ಅದಕ್ಕೆ ಬೇಕಾಗಿರುವಂಥ ನೀರು ಅಂದರು ಒಂದು ಇನ್ನೂರೈವತ್ತರಿಂದ ಇನ್ನೂರೈವತ್ತೆರಡು ತೆಯ್ದು ಎಕ್ರೆಸಿಗೆ ಒಂದು ನೀರಿನಾಂಶ ಆದರೆ ಸಾಕಾಗೊಗತ್ತೆ ನಮ್ಮ ಬ ನಮ್ಮ ಮನೇಲಿ ಕೂಡ ನಾವು ಬತ್ತವನ್ನು ಬೆಳೆಯುತ್ತೇವೆ ಅದಕ್ಕಾಗಿ ನಮ್ಮ ನಮ್ಮ ಸೈ ನಮಗೆ ಆಹಾರ ನಾವು ನಮಗೆ ಬೇಕಾದಷ್ಟು ಇಟ್ಕೊಂಡು ನಮ್ಮ ನಮ್ಮಲ್ಲಿ ಬೇಕಾದಷ್ಟು ಬೆಳೆಗೆ ನೆಲ್ಲನ್ನು ಇಟ್ಕೊಂಡು ಉಳಿದವನ್ನು ದಲ್ಲಾಳಿಗಳಿಗೆ ಮಾರುತ್ತೇವೆ ಅದರಿಂದ ನಮಗೆ ಲಾಭ ಬರುತ್ತದೆ ಅದಕ್ಕಾಗಿ ನಮಗೆ ಕೃಷಿಯಲ್ಲಿ ನಾವು ನಾವು ಮುಂದೆ ಹೋಗ್ಬೇಕಂತಂದ್ರೆ ನಮ್ಮನ್ನು ಹೊಲದಲ್ಲಿ ನಾವು ಕೆಲಸ ಮಾಡಬೇಕು ಅವಾಗ ನಾನೆ ಕೆಲಸ ಮಾಡಿದಾಗ್ಲಿದ್ದ ನನಗೆ ಅದರಲ್ಲಿ ಆಸಕ್ತಿ ಬಂತು ಅದಕ್ಕಾಗಿ ನಾನು ಬತ್ತ ಬೆಳೆಯನ್ನು ನಾನು ಮಾಡಲು ಬಯಸ್ತೀನಿ